ಹಲೋ ಹಾಂ ಹಲೋ ಹಲೋ ಹೇಳಿ ಹಾಂ ಹೌದು ರೀ ನಾವು ಶೋಭ ಅಂತ ಹೇಳಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದು ರೀ ಹಾಂ ಹಾಂ ಏನಾಗ್ಬೇಕಿತ್ತು ರೀ ಹ್ಞೂ ಹ್ಞೂ ಹ್ಞೂ ಹ್ಞೂ ಹೌದು ರೀ ಹೌದು ರೀ ಹೌದು ಶೋಭ ಹೂವಿನ ಅಂಗಡಿ ಅಂತ ಹೇಳಿ ಹಾಂ

ಹಾಂ ಹಾಂ ಹಾಂ ಎ ಎಷ್ಟು ಏ ಯಾವ್ಯಾವ ಬೇಕು ರೀ ಹೂವು ಎಷ್ಟು ಮೊಳದ್ದು ಬೇಕು ಏನು ಮಲ್ಲಿಗೆ ಯಾವ್ಯಾವ ಥರದ್ ಬೇಕು ಹೇಳಿರಿ ಸುಗಂಧ ರಾಜ

ಎಷ್ಟು ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ಆಯಿತು ಹಾಂ ಸುಗಂಧ ರಾಜ ಸುಗಂಧ ರಾಜ ಘಮ ಘಮ ಅಂತ ಹ್ಞೂ

ಹಾಂ ಸೇವಂತಿಗೆ ಸೇವಂತಿ ಆಯಿತು ಆಯ್ತು ಹಾಂ ಸರಿ ಹ್ಞೂ ಹ್ಞೂ ಹ್ಞೂ ಹಾಂ ನಾವು ನೀವು ಯಾವ ಯಾವತ್ ಜಾತ್ರೆ ಯಾವತ್ ಇರೋದು ರೀ ಹ್ಞೂ ಇಪ್ಪತ್ನಾಲ್ಕಕ್ಕೆ ನೀವು ಇಪ್ಪತ್ಮೂರು ಹಾಂ ಅಥ್ವಾ ಯಾರಾದ್ರೂ ಕಳಿಸ್ಕೊಟ್ಬಿಟ್ಟರೆ ಅವ್ರ ಜೊತೆ ಕೊಟ್ಟು ಕಳ್ಸ್ತೀವಿ ಹ್ಞೂ ಹ್ಞೂ ಹಾಂ ದುಡ್ಡೂ ನೀವು ಒಂಚೂರು ಅಡ್ವಾನ್ಸ್ ಕೊಡ್ಬೇಕಾಗುತ್ತೆ ಯಾಕಂದರೆ ನಾವೆಲ್ಲ ಅಲ್ಲಿಂದ ಆರ್ಡ್ರ್ ಹಾಕಬೇಕಲ್ಲ ಹ್ಞೂ ಯಾವ್ಯಾವ ಹೂವಿಗೆ ಒಂದೊಂದು ಒಂದೊಂದು ಒಂದೊಂದು ರೇಟ್ ಇದೆ ಆ ರೇಟಿನ ಪ್ರಕಾರ ನಾವು ನಿಮಗೇ ಎಲ್ಲ ಫೋಟೋ ಎಲ್ಲ ಬರೆದು ನಿಮಗೆ ಫೋಟೋ ಹಾಕ್ತೀನಿ ಅದನ್ನು ನೋಡಿ ದುಡ್ಡು ಕೊಟ್ಟು ಕಳಿಸ್ರಿ ಈಗ ಸದ್ಯಕ್ಕೆ ಒಂದು ಹತ್ತು ಸಾವಿರ ಕಳಿಸಿ ಆಮೇಲೆ ನಾನು ಆಯ್ತು ರೀ ಅಷ್ಟೇ ಆಗಲಿ ಆಯ್ತು ನಿಮಗೆಲ್ಲ ಥರದ್ದೆಲ್ಲ ಫೋಟೋ ಹಾಕ್ತೀವಿ ನೀವು ಅದ್ರ ಪ್ರಕಾರ ನೀವು ಯಾವ ಥರ ಹೇಳ್ತೀರ ಆ ಥರ ನಾವಿದು ಮಾಡ್ತೀವಿ

ಹ್ಞೂ ಹ್ಞೂ

ಹಾಂ ಆಯ್ತು ತಗೋಳ್ಳಿ ನೀ ಆಯ್ತು ತಗೋಳ್ಳಿ